ನಾವು ನಗರ ಪ್ರದೇಶದಲ್ಲಿ ಜೀವನ ನಡೆಸ್ತಾ ಇದ್ದರೂ ಸಹ ನಮ್ಮ ಸೇವೆಯಲ್ಲಿ ನಾವು ಡ್ಯೂಟಿಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಯವನ್ನ ಹಳ್ಳಿಯ ಹಳ್ಳಿಯಲ್ಲೇ ಕಾಲ ಕಳೆದಿದ್ದೇವೆ ಹಳ್ಳಿಯ ಜನರ ಬಗ್ಗೆ ಮಾತನಾಡೋದು ಅಂತ ಹೇಳಿದ್ರೆ ಭಾಳಾ ಖುಷಿ ಆಗುತ್ತೆ ಏಕೆ ಅಂತ ಹೇಳಿದ್ರೆ ಹಳ್ಳಿಯ ಜನ ತುಂಬ ಮುಗ್ದರು ರೈತಾಪಿ ಜೀವನ ನೆಡೆಸುವಂತಹ ವ್ಯಕ್ತಿಗಳಾಗಿರ್ತಾರೆ ಅವರು ಯಾರನ್ನೂ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಲ್ಲ ಅವರೇನಿದ್ರೂ ಪ್ರತಿ ದಿವಸ ಅವರು ನ ತಮ್ಮ ಜಮೀನಿನಲ್ಲಿ ಕೆಲಸ ಕಾರ್ಯಗಳನ್ನು ಮುಗ್ಸ್ಕಂಡು ವಾಪಸ್ ಬರುವಂಥ ಸಮಯ ಸಂಜೆಯಾಗಿರುತ್ತೆ ಬಂದು ಅವರು ಊಟ ಮಾಡ್ಕೊಂಡು ಮಲಗೋ ಅಷ್ಟರಲ್ಲೆ ಅವ್ರದ್ದು ಜೀವನ ಇದು ಪ್ರತಿನಿತ್ಯ ನಿತ್ಯ ಕಾರ್ಯಗಳು ಮುಕ್ತಾಯ ಆಗುತ್ತೆ ಹಾಗೇ ಹಳ್ಳಿಯವ್ರಿಗೆ ನಗರ ಪ್ರದೇಶ್ದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಇರೋದಿಲ್ಲ ಆದರೂ ಸಹ ಕೆಲವು ಸಂದರ್ಭದಲ್ಲಿ ಅವರು ಟಿ ವಿಯ ಮುಖಾಂತರ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಹಳ್ಳಿಯ ಜೀವನ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅದು ಅಲ್ಲಿ ಜೀವನ ನೆಡೆಸ್ದೋರಿಗೇ ಅದರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಇದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಸ್ವಚ್ಛತೆ ಇರುವುದಿಲ್ಲ ನೀರಿನ ಸೌಲಭ್ಯ ಇರುವುದಿಲ್ಲ ಸರಿಯಾದ ರೀತಿಯಲ್ಲಿ ಹಾಗೇ ಸ್ವಚ್ಛತೆ ಬಗ್ಗೆ ಜಾಗೃತಿ ಸಹ ಇರುವುದಿಲ್ಲ ಅವರಿಗೆ ಹಾಗೇ ನಾವು ಇವತ್ತು ಏನು ಹೇಳ್ತೀವಿ ಕೃಷಿ ನಮ್ಮ ದೇಶದ ಏನು ಮುಖ್ಯವಾದ ಕಸುಬಾಗಿದ್ದರೂ ಸಹ ಇವತ್ತು ಅದರಿಂದ ಮೇಲೆ ಬರಲಿಕ್ಕೆ ರೈತರಿಗೆ ಸಾಕಷ್ಟು ಸಮಯ ತಗೊಂಡ್ರು ಸಹ ಅವರು ಮೇಲಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಸ್ಥಿತಿ ಬಂದು ನಿಂತಿದೆ ಉದಾಹರಣೆಗೆ ಅವ್ರು ಬೆಳೆದಂತಹ ಬೆಳೆ ಹೆಚ್ಚು ಬೆಳೆ ಬಂದಾಗ ದರ ಇರುವುದಿಲ್ಲ ಬೆಳೆ ಕಡಿಮೆ ಆದಾಗ ದರ ಹೆಚ್ಚಿರುತ್ತೆ ಇಂತಹ ಒಂದು ವಿಚಿತ್ರವಾದ ವ್ಯವಸ್ಥೆಯಲ್ಲಿ ನಮ್ಮ ರೈತ ಇವತ್ತು ಬೆಳೀತಾ ಇದು ಹಳ್ಳಿಯ ಜೀ ಜನರು ಬೆಳೀತಾ ಇದ್ದಾರೆ ಬೇರೆ ದೇಶಗಳಿಗೆ ಹೋಲ್ಸಿಕೊಂಡ್ರೆ ನಮ್ಮ ದೇಶದಲ್ಲಿ ಬಾ ಬೆಲೆಗಳ ವ್ಯತ್ಯಾಸ ಏರು ಪೇರು ಹೆಚ್ಚಾಗಿರೋದರಿಂದ ರೈತರ ಜೀವನ ಅಷ್ಟು ಸುಲಭ ಇಲ್ಲ ಆದರೆ ಕೆಲವೇ ಕೆಲವು ರೈತರು ಉದಾಹರಣೆಗೆ ಅಡಿಕೆ ಬೆಳೆಗಾರರು ಇರ್ಬೋದು ಅಥವಾ ಇನ್ನಿತರ ವಾಣಿಜ್ಯ ಬೆಳೆ ಬೆಳೆ ಬೆಳೆಯುವಂತಹ ರೈತರು ಅವರ ಜೀವನ ಸುಖಕರವಾಗಿದೆ ಆದರೆ ಸಣ್ಣಪುಟ್ಟ ರೈತರು ಒಂದು ಅಥವಾ ಎರಡು ಎಕ್ರೆ ಇಟ್ಕೊಂಡಿರೋವ್ರು ರಾಗಿ ಭತ್ತ ಮೆಕ್ಕೆಜೋಳ ಹತ್ತಿ ಇಂತಹ ಬೆಳೆ ಬೆಳೆಯುವಂಥ ರೈತರು ತುಂಬ ಆರ್ಥಿಕ ಸ್ಥಿತಿ ತುಂಬ ಶೋಚನೀಯವಾಗಿರುತ್ತೆ ಅದು ಆದ ಕಾರಣ ಸರ್ಕಾರದೋರಾಗ್ಲಿ ಯಾರೇ ಬಂದರೂ ಸಹ ರೈತರ ಜೀವನ ಉದ್ಧಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ